ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರಮುಖ ಕೈಗಾರಿಕೆಗಳು ಮತ್ತು ಆರ್ಥಿಕ ಚಾಲಕ ಶಕ್ತಿಗಳು ಅಂತಂದರೆ ಗಾರ್ಮೆಂಟ್ಸಗಳಿದ್ದಾವೆ ಆ ಗಾರ್ಮೆಂಟ್ಸಗಳಲ್ಲಿ ಇವತ್ತು ಸುತ್ತಮುತ್ತ ಹಳ್ಳಿಗಳವರು ಮತ್ತು ಚಿಕ್ಕಬಳ್ಳಾಪುರ್ದವ್ರು ಎಲ್ಲನು ನೂರಾರು ಜನ ಕೆಲಸ ಮಾಡಿ ಜೀವನ ಮಾಡ್ತಾ ಇದ್ದಾರೆ ಅದರಲ್ಲೂ ಹೆಣ್ಣುಮಕ್ಕಳು ಗಾರ್ಮೆಂಟ್ಸುಗಳಲ್ಲಿ ತುಂಬ ಜನ ಕೆಲಸ ಮಾಡ್ತಾರೆ ನೂರಾರು ಜನ ಬಂದುಬಿಟ್ಟು ಕೆಲಸ ಮಾಡಿ ಜೀವನ ಮಾಡ್ತಾ ಇದ್ದಾರೆ ಮತ್ತು ಹಾಗೆಯೇ ಒಂದು ಹಳೆ ಆರ್ ಟಿ ಓ ಆಫಿಸ್ ಒಂದಿದೆ ಅಲ್ಲಿ ಒಂದು ಟೈಟಾನ್ ವಾಚ್ ಫ್ಯಾಕ್ಟ್ರಿ ಇದೆ ಆ ವಾಚ್ ಫ್ಯಾಕ್ಟ್ರಿನಲ್ಲಿ ಕೂಡನು ನೂರಾರು ಜನ ಕೆಲಸ ಮಾಡ್ತಾರೆ ಮತ್ತು ಹಾಗೆ ಅಲ್ಲಿಂದು ಕೃಷ್ಣ ತುಪ್ಪ ಅಂತ ಬರ್ತದೆ ಆ ಕೃಷ್ಣ ತುಪ್ಪ ಅನ್ನೊ ಫ್ಯಾಕ್ಟರಿ ಇದೆ ಆ ಕೃಷ್ಣ ತುಪ್ಪ ಫ್ಯಾಕ್ಟ್ರಿನಲ್ಲೂ ಸುಮಾರು ಜನ ಕೆಲಸ ಮಾಡಿ ಜೀವನ ಮಾಡ್ತಾರೆ ಮತ್ತು ಸಾರಿಗೆ ಇಲಾಖೆ ಅಂತಂದರೆ ಚಿಕ್ಕಬಳ್ಳಾಪುರದಲ್ಲಿ ಸಾರಿಗೆ ಇಲಾಖೆ ಇದೆ ಅಲ್ಲೂ ಅಷ್ಟೆ ತುಂಬ ಜನ ಹೋಗ್ ಟ್ಯಾಕ್ಸ್ ಕಟ್ಟೋದು ಈ ಗಾಡಿಗಳ ಎಫ್ ಸಿ ಮಾಡಿಸೋದು ರಿಶ್ಶೆನ್ ಮಾಡಿಸೋದು ಇವೆಲ್ಲ ಮಾಡ್ತಾರೆ ಆಮೇಲೆ ಆದಾಯ ಇಲಾಖೆ ಅಂತಂದರೆ ಈ ನಮ್ಮ ತಾಲೂಕು ಆಫೀಸು ಡಿ ಸಿ ಆಫೀಸು ಎಲ್ಲ ಇದಾವೆ ಅಲ್ಲೂ ಅಷ್ಟೇ ಕುಂದು ಕೊರತೆಗಳ್ನೆಲ್ಲ ನೆರವೇರ್ಸ್ಕೊಂತಾರೆ ಆಮೇಲೆ ಸಾಯ್ ಆದಾಯದ ಇಲಾಖೆಯಲ್ಲಿ ರಿಜಿಶ್ಟ್ರು ಮಾಡೋದು ಸೈಟ್ಗಳು ಮನೆಗಳು ಎಲ್ಲಾನು ಪೋಸ್ಟ್ ಆಫೀಸು ಅಂತ ಅಂದರೆ ಫಿಕ್ಸೆಡ್ ಮಾಡೋದು ದುಡ್ಡು ಅವಶ್ಯಕತೆ ಇದ್ದರೆ ತಕೊಳ್ಳೋದು ದುಡ್ಡು ಫಿಕ್ಸೆಡ್ ಮಾಡೋದು ದುಡ್ಡು ಡಿಪಾಯಿಟ್ ಮಾಡೋದು ಆಮೇಲೆ ಎಸ್ ಬಿ ಅಕೌಂಟಲ್ಲಿ ದುಡ್ಡು ಇಡೋದು ಇವೆಲ್ಲ ಮಾಡ್ತಾರೆ ಇವೆಲ್ಲ ಮಾಡೋದರಿಂದ ತುಂಬ ಜನಗುಳಗೆ ಅನುಕೂಲ ಆಗ್ತಾ ಇದೆ ತುಂಬ ಜನಗಳು ಇದರಿಂದ ಉಪಯೋಗ ಪಡೀತಾ ಇದ್ದಾರೆ